ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರು ಎಲ್ಲವನ್ನೂ ಕಲಿಸಿಕೊಡಬೇಕು ನೈತಿಕತೆ ಆಗಲಿ ವೈಜ್ಞಾನಿಕ ಮನೋಭಾವನೆ ಆಗಲಿ ಇವೆಲ್ಲವೂ ಬಹು ಮುಖ್ಯ ಮುಖ್ಯವಾಗಿ ಶಿಸ್ತನ್ನು ಶಿಕ್ಷಕರು ಶಾಲಾ ಮಕ್ಕಳಿಗೆ ಕಲಿಸಿಕೊಡಬೇಕು ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದರಿಂದ ಅವರಲ್ಲಿ ಯಾವುದು ತಪ್ಪು ಯಾವುದು ಸರಿ ಎಂದು ಅವರು ಮನಸ್ಸಿನಲ್ಲಿ ನಿರ್ಧಾರ ಮಾಡಲು ಯೋಚನೆ ಮಾಡುತ್ತಾರೆ ಹಾಗೂ ಶಾಲೆ ಶಾಲೆಯಲ್ಲಿ ಕೇವಲ ಮಾತಿನಿಂದ ಹೇಳು ಹೇಳುವುದನ್ನು ಬಿಟ್ಟು ಒಂದು ಕ್ರಿಯೆಯ ಮೂಲಕ ಶಿಕ್ಷಣವನ್ನು ಬೋಧಿಸುವುದರಿಂದ ಮಕ್ಕಳಿಗೆ ಮಕ್ಕಳ ಮನಸ್ಸಿಗೆ ಮುಟ್ಟುವಂತೆ ನಾವು ಕಲಿಸಬಹುದು ಹಾಗು ಶಾಲೆಯಲ್ಲಿ ಹೆಚ್ಚು ತಿಳಿದಿರುವಂಥ ಶಿಕ್ಷಕರು ಬಹು ಮುಖ್ಯ ಅವಶ್ಯಕ ಇತ್ತೀಚಿನ ದಿನಗಳಲ್ಲಿ ಇದು ಒಂದು ದೊಡ್ಡ ಕೊರತೆಯಾಗಿದೆ ಶಿಕ್ಷಕರ ಕೊರತೆಯಾಗಿರ್ಬೋದು ಶಿಕ್ಷಕರ ನೇಮಕಾತಿಯ ವಿಷಯದಲ್ಲಿ ನಡೆಯುವಂಥ ಅಕ್ರಮ ಆಗಿರಬಹುದು ಇವೆಲ್ಲವೂ ಕೂಡ ಶಾಲೆಯಲ್ಲಿ ನಡೆಯುವಂತಹ ಒಂದು ಕೆಟ್ಟ ಪ್ರಕ್ರಿಯೆಯಾಗಿದೆ ಶಿಸ್ತು ಮಕ್ಕಳಲ್ಲಿ ಬಹು ಮುಖ್ಯ ಯಾರಲ್ಲಿ ಶಿಸ್ತು ಇರುತ್ತದೆಯೋ ಅವರು ಬೇಗ ಮುಂದೆ ಬರುತ್ತದೆ ಹಾಗೂ ಅವರು ಹೆಚ್ಚು ತಿಳಿದುಕೊಳ್ಳುವಲ್ಲಿ ಸಫಲರಾಗುತ್ತಾರೆ ಎಂದು ಹೇಳಬಹುದು ಶಿಕ್ಷಕರು ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆಯೇ ಪರಿಗಣಿಸಬೇಕು ಇದರಿಂದ ಈ ರೀತಿ ಶಿಕ್ಷಕರು ಮಕ್ಕಳನ್ನು ಪರಿಗಣಿಸುವುದರಿಂದ ಅವರು ಹೆಚ್ಚು ಬೋಧಿಸಲು ಸಹಾಯವಾಗುತ್ತದೆ